ಹೌದು ಹೇಳಿ ಹೌದು ಹ್ಞೂ ಹೇಳಿ ಹಾಂ ನೀವು ನಾವು ಕೊಟ್ಟಿರೋ ಮೆಡಿಶನನ್ನ ಟೈಮ್ ಟು ಟೈಮ್ ತೊಗೊಂಡಿದ್ದೀರಾ ಅದನ್ನು ಕ್ಲಿಯರಾಗಿ ನೀವು ಮೆಡಿಶನ್ನೆಲ್ಲ ತೊಗೊಂಡಿದ್ದೀರಾ ಹಾಗಾದರೆ ಒಂದು ಬ್ಲಡ್ ಟೆಸ್ಟನ್ನು ಮಾಡೋಣ್ವಾ ಏನಾಗಿದೆ ನಿಮ್ದುಗೆ ಒಂದು ರಕ್ತ ಪರೀಕ್ಷೆಯನ್ನು ಮಾಡೋಣ ಆ ರಕ್ತ ಪರೀಕ್ಷೆಯಲ್ಲಿ ಯಾವ ರೀತಿ ಫೀವರ್ ಇದೆ ಅಂತ ನೋಡಿಬಿಟ್ಟು ಅದ್ರ್ಮೇಲೆ ನಿಮಗೆ ಮೆಡಿಶನನ್ನು ಸ್ಟಾರ್ಟ್ ಮಾಡೋಣ್ವಾ ಹಾಗಾದರೆ ನಿ ಯಾವಾಗ ಬರ್ತೀರಾ ನೀವು ಹಾಂ ಸರಿ ಬೆಳಿಗ್ಗೆ ಮಾರ್ನಿಂಗ್ ಬರೋದಾದ್ರೆ ಲೆವೆನ್ ಥರ್ಟಿ ಮೇಲೆ ಬನ್ನಿ ಆಗ ನಿಮಗೆ ಬ್ಲಡ್ ಚೆಕಪ್ಪೆಲ್ಲ ಮಾಡಿಸೋದಕ್ಕೆ ಅನುಕೂಲ ಆಗತ್ತೆ ಓಕೆನಾ ಆಗುತ್ತೆ ನೀವು ಬನ್ನಿ ಪರವಾಗಿಲ್ಲ ಟೆನ್ ಥರ್ಟಿ ಮೇಲೆನೇ ಬನ್ನೋಕ್ಕೆ ಟ್ರೈ ಮಾಡಿ ಯಾಕಂದರೆ ಲೆವೆನ್ನು ಆದರೆ ಒ ಒಂಬತ್ತು ಒಂಬತ್ತುವರೆಗೆ ಬಂದರೆ ನಾನು ಸಿಗೋದಿಲ್ಲ ಹಾಗಾಗಿ ನೀವು ಟೆನ್ ಥರ್ಟಿ ಮೇಲೆ ಬರೋದಕ್ಕೆ ಟ್ರೈ ಮಾಡಿ ಬ್ಲಡ್ ಚೆಕಪ್ಪೆಲ್ಲ ಮಾಡಿಸಿ ಅದಕ್ಕೆ ಏನು ಇದೆಯೋ ಅದೆಲ್ಲ ಟ್ರೀಟ್ಮೆಂಟನ್ನು ಕೊಡೋಣ ಆಯ್ತಪ್ಪಾ ಜ್ವರ ಯಾವ ರೀತಿ ಜ್ವರ ಇದೆ ಅಂತ ನೋಡೋಣ ಮೊದಲಿಗೆ ಆ ಜ್ವರಕ್ಕೆ ಆಗುವಂಥ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತ ಕಡಿಮೆಯಾಗುತ್ತಪ್ಪಾ ಸರಿನಾ ಓಕೆ ಅದಕ್ಕೆ ಅದೇ ರಕ್ತ ಪರೀಕ್ಷೆ ಮಾಡಿದಾಗ ಯಾವ ರೀತಿ ಜ್ವರ ಇದೆ ಅಂತ ನೋಡಿದಾಗ ವೈರಲ್ ಫೀವರ್ ಇದೆಯಾ ನಾರ್ಮಲ್ ಜ್ವರ ಇದೆಯಾ ಯಾಕೆ ನಿಮ್ಗೆ ಜ್ವರ ಕಡಿಮೆ ಆಗ್ತಾಯಿಲ್ಲ ಅನ್ನೋದನ್ನು ಕೆಲವೊಂದು ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗೋದು ಅದಕ್ಕೆ ಬ್ಲಡ್ ಟೆಸ್ಟನ್ನು ಮಾಡಿಸೋಣ ಓಕೆನಪ್ಪಾ ಹ್ಞೂ ಓಕೆ ಹಾಂ ಹಾಗಾದರೆ ಬನ್ನಿ ಹಾಂ ಟೆನ್ ಥರ್ಟಿ ಮೇಲೆ ಬರೋದಕ್ಕೆ ಟ್ರೈ ಮಾಡಿ ಆಯಿತಾ ಓಕೆ ಓಕೆ ಓಕೆ ಓಕೆ ಬಾಯ್